ಹಲೋ ಹೇಳಿ ಆಂ ಹೇಳಿ ಹೌದಾ ಹೌದು ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಮಕ್ಕಳು ಕೂಡ ಶಿಕ್ಷಕರಿಗೆ ಪ್ರೋತ್ಸಾಹವು ನೀಡ್ತಾರೆ ಹಾಗೇ ಹಾಗೇ ಹೊಸ ವಿಷಯಗಳನ್ನು ಶಿಕ್ಷಕರು ಮಕ್ಕಳಿಗೂ ಹೇಳ್ ಕೊಡ್ತಾರೆ ಹೌದು ಖಂಡಿತ ಸೇರ್ಸಿರಿ ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನೀವು ಹಾಜರಾತಿ ಪತ್ರಗಳನ್ನು ಎಲ್ಲ ತ ತೆಗೆದುಕೊಂಡು ಬನ್ನಿ ಖಂಡಿತ ಸೇರ್ಸಿರಿ ನಮ್ಮ ಕಾಲೇಜಿಗೆ ಹಾಗೆ ಚಿತ್ರದುರ್ಗದಲ್ಲಿ ನಮ್ಮ ಕಾಲೇಜು ಫಲಿತಾಂಶವು ಚೆನ್ನಾಗಿದೆ ಹಾಗೆಯೇ ಚಿತ್ರದುರ್ಗದಲ್ಲಿ ನಮ್ಮ ಕಾಲೇಜಿನ ಬಗ್ಗೆ ಗೌರವವೂ ಇದೆ ನೀವು ಖಂಡಿತ ನಿಮ್ಮ ಮಗುವನ್ನು ನಮ್ಮ ಕಾಲೇಜಿಗೆ ಸೇರಿಸಬಹುದು ಯಾವುದೇ ಥರ ಯಾವುದೇ ಥರ ಯಾವುದೇ ಥರ ತೊಂದರೆಗಳೂ ಇಲ್ಲ ನೀವು ಖಂಡಿತ ಸೇರ್ಸಿರೀ ಆಂ ಹೌದು ನಮ್ಮ ಕಾಲೇಜಿನ ಬಗ್ಗೆ ಭಾಳಷ್ಟು ಗೌರವವು ಇದೆ ನೀವು ಖಂಡಿತ ಸೇರ್ಸಿರಿ ನಿಮ್ಮ ಮಗೂನ ಅದೇ ಮೂವತ್ತನೇ ತಾರೀಕು ನೀವು ನಿಮ್ಮ ಮಗುವಿನ ಹಾಜರಾತಿ ಪತ್ರಗಳನ್ನು ಎಲ್ಲ ತೊಗೊಂಡು ಬನ್ನಿ ನಮ್ಮ ಕಾಲೇಜಿಗೆ ಸೇರಿಸಬಹುದು ಅವತ್ತೇ ಧನ್ಯವಾದಗಳು